ರಾಸಾಯನಿಕ ಕೀಟನಾಶಕಗಳನ್ನು ಬಳಸೋದ್ರಿಂದ ಮಣ್ಣು ಮಣ್ಣಿನ ಫಲವತ್ತತೆ ಹಾಳಾಗ್ತಾಯಿದೆ ಯಾಕೆ ಅಂದರೆ ಈಗ ಯಾವುದೇ ಒಂದು ಬೆಳೆಯನ್ನು ಬೆಳೆದರು ಸಹ ನಾವು ರಾಸಾಯನಿಕ ಗೊಬ್ಬರವನ್ನು ಬಳಸೋದು ಹೆಚ್ಚಾಗಿ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಕುಂಠಿತಗೊಂಡು ಅದರಿಂದ ಹಾಗು ಫಲವತ್ತತೆಯು ಹಾಳಾಗುವುದರ ಜೊತೆಗೆ ತಮಗೆ ಕೀಟನಾಶಕ ಬಳಸುವ ಆಹಾರಗಳನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯಗಳು ಸಹ ಹೆಚ್ಚಿನ ರೀತಿಯಲ್ಲಿ ಹದಗೆಡ್ತಾ ಇರೋದು ತಮ್ಮೆಲರ ಗಮನಕ್ಕೆ ಬಂದಂತಹದ್ದು ಈ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟೆ ಅಪ್ಪಾ ನಾವು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳ ಬದಲಾಗಿ ಸಾವಯವ ಗೊಬ್ಬರವನ್ನ ಬಳಸೋದರಿಂದ ನಮ್ಮ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸುವುದರ ಜೊತೆಗೆ ನಮ್ಮಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಪಡ್ತೇನೆ ಹಿಂದಿನ ಕಾಲದಲ್ಲಿ ಸಾವಯವ ಗೊಬ್ಬರವನ್ನು ನಮ್ಮ ಮಲೆನಾಡು ಭಾಗದಲ್ಲಿ ಮಾಡ್ತಾ ಇದ್ರು ಹಸಿರು ಸೊಪ್ಪುಗಳನ್ನು ತಂದು ದನದ ಕೊಟ್ಟಿಗೆಗೆ ಹಾಸುವುದು ಅಥವ ತರೆಗೆಲೆಗಳನ್ನ ತಂದು ಕೊಟ್ಟಿಗೆಗೆ ಹಾಸಿ ಅದರ ಮೇಲೆ ಹಸುಗಳು ಮಲಗ್ತಿದ್ವು ಆ ಗೊಬ್ಬರವನ್ನು ಅವು ಸಗಣಿ ಹಾಕಿದ ಗೊಬ್ಬರವನ್ನು ನಾವು ಗಿಡಗಳಿಗೆ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತಾಯಿತ್ತು ಹಾಗೆಯೇ ತೋಟ ಗದ್ದೆಗಳಿಗೆ ಅದನ್ನು ಬಳಸೋದರಿಂದ ಇಳುವರಿಯು ಹೆಚ್ಚಾಗಿ ನಮ್ಮ ಇಳುವರಿಯೂ ಹೆಚ್ಚಾಗಿ ನಮ್ಮ ಆದಾಯವು ಹೆಚ್ಚಾಗ್ತಾಯಿತ್ತು ಆದರೆ ಈಗಿನ ಒಂದು ಸ್ಥಿತಿಯಲ್ಲಿ ಸಾವಯವ ಗೊಬ್ಬರವನ್ನು ಹೆಚ್ಚಾಗಿ ಬಳಸೋದರ ಜೊತೆಗೆ ನಮ್ಮ ಆಹಾರ ಪದ್ದತಿಯು ಬದಲಾವಣೆಯಿಂದ ನಮ್ಮ ಆರೋಗ್ಯವು ತುಂಬ ಹಾಳಾಗ್ತಾಯಿರೋದು ಈಗಿನ ದಿನಗಳಲ್ಲಿ ಕಂಡು ಬರ್ತಾಯಿದೆ ಆದ್ರಿಂದ ನಾವುಗಳು ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುವುದರ ಮುಖಾಂತ್ರ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಾಗ್ತಾ ಹೆಚ್ಚು ಮಾಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಇಷ್ಟ ಪಡ್ತೇನೆ ಹಾಗೇ ಕಾಡುಗಳು ಸಹ ನಾಶವಾಗ್ತಾಯಿರೋ ಸಂದರ್ಭದಲ್ಲಿ ಈ ಸಾವಯವ ಗೊಬ್ಬರವನ್ನು ಮಾಡ್ಲಿಕ್ಕೆ ಕಷ್ಟ ಆಗೋದ್ರಿಂದ ನಾವು ಹೆಚ್ಚು ಹೆಚ್ಚು ಗಿಡಗಳನ್ನು ಬೆಳಸುವುದರ ಜೊತೆಗೆ ನಮಗೆ ಉತ್ತಮವಾದ ವಾತಾವರಣವು ನಿರ್ಮಾಣವಾಗುವುದರ ಜೊತೆಗೆ ನಮಗೆ ನಮ್ಮ ಆಹಾರ ಪದ್ಧತಿಯಲ್ಲಿಯೂ ಸಹ ಬದಲಾವಣೆಯನ್ನ ತಂದುಕೊಳ್ಬೊದು ಈ ಕೀಟನಾಶಕವನ್ನು ಸಿಂಪಡಿಸುವುದರಿಂದ ಅದರಲ್ಲಿ ಉಂಟಾಗುವಂತಹ ವ್ಯತ್ಯಾಸಗಳನ್ನು ನಾವು ಕಣ್ ಕಾಣ್ತಾಯಿದ್ದೇವೆ ಇದು ಆರೋಗ್ಯದ ಮೇಲೆ ಹೆಚ್ಚು ಹೆಚ್ಚು ಪರಿಣಾಮವನ್ನು ಬಿರ್ತಾಯಿದೆ ಆದ್ರಿಂದಾ ಮಣ್ಣಿನ ಫಲವತ್ತತೆ ಹೆಚ್ಚಾಗಬೇಕು ಅಂದರೆ ನಾವು ಸಾವಯವ ಗೊಬ್ಬರವನ್ನ ಬಳಸುವುದರ ಜೊತೆಗೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಬೇಕಾಗತ್ತೆ ಈಗಿನ ಸಂದರ್ಭದಲ್ಲಿ ಕೃಷಿ ಕಾರ್ಮಿಕರು ಹೆಚ್ಚಾಗಿ ಸಿಗದೆಯಿಲ್ಲದ ಕಾರಣಗಳಿಂದ ನಾವು ಯಂತ್ರಗಳನ್ನು ಬಳಸ್ಕೊಂಡು ಈ ಒಂದು ಕೆಲಸವನ್ನ ಮಾಡಿಕೊಂಡು ಬರ್ತಾಯಿದ್ದೇವೆ ಗಿಡಗಳನ್ನು ಬಳಸುವುದರಿಂದ ನಮಗೆ ಹೆಚ್ಚು ಒಂದು ಸಾವಯವ ಗೊಬ್ಬರಗಳು ದೊರಕುತ್ತೆ ಆ ಸಂದರ್ಭದಲ್ಲಿ ನಾವು ಅದನ್ನು ಬಳಸೋದರಿಂದ ನಮಗೆ ಉತ್ತಮವಾದಂಥ ಬೆಳೆಗಳನ್ನು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಗದ್ದೆಗಳಲ್ಲಿ ನಾವು ಒಂದಿಷ್ಟು ಉತ್ತಮ ರೀತಿಯ ಸಾವಯವವನ್ನು ಬಳಸಿ ಗಿಡಗಳನ್ನು ಹಾಕಿ ಅದನ್ನು ಮಣ್ಣಿನಲ್ಲಿ ಹದ ಮಾಡುವುದರಿಂದ ಫಲವತ್ತತೆ ಹೆಚ್ಚಾಗಿ ನಮಗೆ ಆಹಾರ ಪದ್ದತಿಯಲ್ಲಿ ಭೂಮಿಯಿಂದ ಉತ್ತಮವಾದಂಥ ಬೆಳೆ ತೆಗಿಲಿಕ್ಕೆ ಸಾಧ್ಯ ಆಗ್ತಾಯಿದೆ ಈ ಒಂದು ಉದ್ದೇಶದಿಂದ ನಾವ್ಗಳು ಹೆಚ್ಚು ಫಲವತ್ತತೆಯನ್ನ ಪಡಿಬೇಕಾದರೆ ಕೀಟನಾಶಕದ ಏನ್ ರಾಸಾಯನಿಕ ಕೀಟನಾಶಕವನ್ನು ಕಮ್ಮಿಯಾಗಿ ಉಪಯೋಗಿಸಿ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚು ಮಾಡೋದಿಕ್ಕೆ ಸಾವಯವ ಗೊಬ್ಬರವನ್ನ ಬಳಸಬೇಕು ಅಂತ ಈ ಸಂದ್ ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಚೆ ಪಡ್ತೇನೆ